ನಾವು ಚಿಕ್ಕವರಿದ್ದಾಗ ನಮ್ಮಅಜ್ಜಿಯವ್ರು ಟಮೋಟ ಮೆಣಸಿನಕಾಯಿ ಉಪ್ಪು ಇಷ್ಟು ಮತ್ತು ಇದರ ಜೊತೆಗೆ ಬೆಳ್ಳುಲ್ಲಿ ಈರುಳ್ಳಿ ಹುಣಸೆ ಹಣ್ಣು ಬಳಸಿಕೊಂಡು ಗೊಜ್ಜು ಕೈಯಲ್ಲಿ ಮಾಡುತ್ತಿದ್ದರು ಕೈಯಿಂದ ಅದನ್ನು ಪುಡಿ ಮಾಡಿ ರಸಮ್ ತರ ಮಾಡಿ ಗೊಜ್ಜು ಮಾಡುತ್ತಿದ್ದರು ಈಗಿನ ಕಾಲದಲ್ಲಿ ಅಂತ ರೀತಿ ಫುಡ್ಡು ಯಾರೇ ಆಗಲಿ ಇಷ್ಟಪಡುವುದಿಲ್ಲ ಆದರೆ ಅವರು ಗೊಜ್ಜು ಮಾಡಿ ಅದ್ರ ಜೊತೆಗೆ ಮುದ್ದೆ ಮತ್ತು ಮೊಟ್ಟೆ ಪಲ್ಯ ಅಂತ ಮಾಡಿ ಅಡುಗೆ ಬಡಿಸುತ್ತಿದ್ದರು ಅದು ಎಷ್ಟು ರುಚಿಕರವಾಗಿರುತ್ತದೆ ಅಂತಂದರೆ ನಾವು ಎಂತಹ ಫೈಸ್ಟಾರ್ ಓಟೆಲ್ಗೋದ್ರು ಆ ರೀತಿಯ ಊಟವನ್ನು ನೋಡಲು ಸಾಧ್ಯವಿಲ್ಲ ಅದೇ ಊಟವನ್ನು ಇಂದಿಗೂ ನಾವು ಮಾಡು ಅವಾಗವಾಗ ಮಾಡಿಕೊಂತಿರುತ್ತೇವೆ ಆ ಥರ ನಾವು ಮುಂದಿನ ಕಾಲದಲ್ಲಿ ಇರ್ತಕ್ಕಂತಹ ಆಗಿರ್ತಕ್ಕಂಥ ಅನುಭವಗಳನ್ನು ಮರೆತು ಮುಂದೆ ಆಗಿರೊ ಆಗೋವಂಥ ಅನುಭವಗಳನ್ನು ನೆನ್ಪಿಟ್ಕೊಳ್ಳೋದೇ ಜಾಸ್ತಿ ಆ ಥರ ಅವ್ರು ಯಾವ ರೀತಿ ಅಡಿಗೆಗಳು ಮಾಡುತ್ತಿದ್ರೋ ಆ ರೀತಿ ನಾವು ಅಡಿಗೆಗಳನ್ನು ಮಾಡೋದನ್ನು ಕಲಿಬೇಕು ಈಗ ನಾವು ಏನು ಮಾಡಬೇಕಂದ್ರು ಎಲ್ಲ ಆನ್ಲೈನ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ನಮ್ಮ ತಾತಂದಿರು ಯಾವ ರೀತಿ ಅಡಿಗೆಗಳನ್ನು ಮಾಡುತ್ತಿದ್ರೋ ಆ ರೀತಿ ನಾವು ನಮ್ಮ ಮುಂದಿನ ಜನ್ರೇಶನ್ಗೂ ಅದು ತಿಳಿದಿರ್ಬೇಕು ಬಾಯಿಗೆ ರುಚಿ ಇರೋ ಊಟ ತಿನ್ನೋದಕ್ಕಿಂತ ನಮ್ಮ ಆರೋಗ್ಯಕ್ಕೆ ಅನುಕೂಲವಾಗಿರುವ ಊಟವನ್ನು ಸೇವನೆ ಮಾಡಬೇಕು ಒಂದಲ್ಲ ಎರಡಲ್ಲ ಏನೇ ಆಗಲಿ ಮುಂದೆ ಆಗಿರ್ತಕ್ಕಂಥ ಅನುಭವಗಳನ್ನು ಈಗ ನಾವು ಮರೆಯೋದು ಬೇಡ